ಅಮೃತ ಅವರಾ ಹಾಂ ನಾನು ಸಿಂಧು ಅಂತ ನನಗೆ ಜ್ವರ ಇತ್ತಲ್ಲ ನಾನು ನಿಮ್ಮ ಹಾಸ್ಪಿಟಲ್ಗೆ ಬಂದಿದ್ದೆ ಅದು ಜ್ವರ ಹೋಗ್ತಾ ಇಲ್ಲ ಹಾಗಾಗಿ ನಾನು ಮತ್ತೆ ಬರಬೇಕಾಗಿತ್ತು ನಿಮ್ಮ ಹಾಸ್ಪಿಟಲ್ಗೆ ಹಾಂ ತಗೊಂಡಿದ್ದೀನಿ ಆದರೆ ಸರಿ ಹೋಗ್ತಾ ಇಲ್ಲ ಮತ್ತೆ ಬರಬೇಕು ಅಂತ ಅನ್ಕೊಂಡಿದ್ದೆ ಹೌದಾ ಎಷ್ಟೊತ್ತಿಗೆ ಫೋರ್ ಫೋರ್ಟಿ ಥರ್ಟಿ ಹಾಗಾ ಸರಿ ನನಗೆ ಇನ್ನೊಂದು ವೀಕಲ್ಲಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಹಾಗಾಗಿ ಬೇಗ ಗುಣ ಆಗಬೇಕಾಗಿತ್ತು

ಎಲ್ಲಿ ಇರ್ತೀರಾ ಹಾಸ್ಪಿಟಲಲ್ಲೆನಾ ಅಥವಾ ಏನಾದರೂ ಸ್ಕ್ಯಾನ್ ಏನಾದರೂ ಮಾಡೋದಿದೆಯಾ ಮ್ಯಾಮ್

ಓಕೆ ಫೋರ್ ಥರ್ಟಿಗೆ ಬರಬೇಕಾ ಓಕೆ ಎಷ್ಟಾಗುತ್ತೆ ಅಮೌಂಟ್ ಹಾಂ ನನಗೆ ಜ್ವರ ಇದೆ ಹಾಗೆಯೇ ಮತ್ತೆ ತಲೆನೋವು ಕೂಡ ಕೂಡ ಬಂದಿದೆ ಇವಾಗ

ಹೌದಾ ಪರವಾಗಿಲ್ಲ ಅಷ್ಟೇ ಆಗಲಿ ನಾ ಬರ್ತೀನಿ ನನಗೆ ಇನ್ನೊಂದು ಇನ್ನು ಒಂದು ವೀಕಲ್ಲಿ ನಾನು ಗುಣ ಆಗಬೇಕು ಮನೆಯಲ್ಲಿ ತುಂಬ ಕೆಲಸ ಇದೆ ಹಾಗಾಗಿ ಎಲ್ಲಿ ದಾವಣಗೆರೆಗೆ ಬರಬೇಕಾ ಹಾಸ್ಪಿಟಲ್ಗೆ ಬರ್ತೀವಿ ಹಾಂ ಓಕೆ ಥ್ಯಾಂಕ್ಸ್ ಬಾಯ್